ನನ್ನ ಬರವಣಿಗೆ ಚೆನ್ನಾಗಿದೆ ನನ್ನ ಬರವಣಿಗೆಯಿಂದ ಮತ್ತೋ ಬೇರೆಯವರ ಬರವಣಿಗೆಯಿಂದ ಕಂ ನೋಡೋದಾದರೆ ಬಹಳಷ್ಟು ಡಿಫ್ರೆನ್ಸ್ ಬಹಳಷ್ಟು ಬಗೆಯ ಬರವಣಿಗೆಯನ್ನು ನೋಡಬಹುದು ಒಬ್ಬೊಬ್ರ ಒಬ್ಬೊಬ್ಬರ ಬರವಣಿಗೆ ಒಬ್ಬೊಬ್ಬರ ಬರವಣಿಗೆಗಿಂತ ಬೇರೆದಾಗಿರುತ್ತೆ ಅವರ ಹ್ಯಾಂಡ್ ರೈಟಿಂಗ್ ಆಗಿರಲಿ ಅವರ ಬರೆಯುವ ಶಿಲ್ಪಿ ರೀತಿ ಏಲ್ಲ ಬೇರೆದಾಗಿರುತ್ತೆ ನನ್ನ ನಾನು ನನ್ನ ಬರವಣಿಗೆಯನ್ನು ಇನ್ನೂ ಚೆನ್ನಾಗಿ ಮಾಡಿಕೊಳ್ಳಬೇಕು ಎಂದು ನನ್ನ ಆಸೆ ಎಲ್ಲಾರಲ್ಲೂ ಆಸೆಗಂತ ಇರುತ್ತೆ ನಂದು ಹಾಗೆ ಆಸೆ ಎಲ್ಲರ್ಗಿಂತ ಚೆನ್ನಾಗಿ ಬರಿಬೇಕು ಅಂತ ನಾನು ಇನ್ನೂ ಅಷ್ಟು ಸ್ವಲ್ಪ ಕ್ರಿಯೇಟಿವ್ ಆಗಿ ಇನ್ನೂ ಸ್ವಲ್ಪ ಚೆನ್ನಾಗಿ ಬರಿಬೇಕು ಅಂತ ಬೇರೆಯವರು ಹೇಗೆ ಬರಿತಾರೋ ಗೊತ್ತಿಲ್ಲ ಬಟ್ ನಾವು ಚೆನ್ನಾಗಿ ಬರಿತೀವಿ ನಮ್ದು ಹ್ಯಾಂಡ್ ರೈಟಿಂಗ್ ಚೆನ್ನಾಗಿ ಆಗ್ಬೇಕು ಅಂತ ನನ್ನಾಸೆ ತಪ್ಪು ಹುಡುಕೋದಾಗಿದ್ರೆ ನಾವು ಸ್ವಲ್ಪ ಮಿಸ್ ತಪ್ಪನ್ನು ಮಾಡ್ತೀವಿ ಅದೆಲ್ಲ ಸುಧಾರಿಸ್ಕೊಂಡು ಚೆನ್ನಾಗಿ ಬರೆದು ಚೆನ್ನಾಗಿ ಓದೋ ಅಂಥದ್ದು ಇರಬೇಕು ನಾವು ಬರೆಯೋದ್ರಿಂದ ನಮ್ಮ ಬ್ರೈನಿಗೂ ಎಫೆಕ್ಟ್ ಆಗುತ್ತೆ ನಮ್ಮ ಹ್ಯಾಂಡ್ ರೈಟಿಂಗ್ ಚೆನ್ನಾಗಿದ್ರೆ ನಾವು ಬಹಳಷ್ಟು ಕಾಂಪಿಟಿಷನ್ಸ್ ಕೂಡ ಇರುತ್ತೆ ಚಾಲೆಂಜೆಸ್ ಇರುತ್ತೆ ನಮಗೆ ಸೊ